ನಾವು ಹೋದಂಥ ಕೆಲವು ಟ್ರೆಕಿಂಗ್ ಮಾಡುವ ಸ್ಥಳಗಳು ಹೇಗಿತ್ತಂತ ಹೇಳಿದರೆ ಮೊದಲು ಸ್ವಚ್ಛತೆಯಿಂದ ಕೂಡಿದ್ದು ಈಗ ಹೆಚ್ಚು ಕಸ ಹಾಕುವುದು ಕಾಣ್ತಾ ಇತ್ತು ಇನ್ನೂ ಕೆಲವೊಂದು ಕಡೆ ಮೊದಲೆಲ್ಲ ತುಂಬ ಕಸ ಹಾಕಿಟ್ಟಿದ್ಧಾರೆ ಕೆಲವರು ಹೋದವರು ಅಲ್ಲಲ್ಲಿ ತಿಂದು ಬಿಸಾಕಿದ ಕಸಗಳೆಲ್ಲ ಹಾಗೆ ಪ್ಲ್ಯಾಸ್ಟಿಕ್ ಕಸಗಳು ತುಂಬ ಜಾಸ್ತಿ ಇದೆ ಆದರೆ ಈಗ ಏನು ಮಾಡ್ತಿದ್ದಾರಂತ ಹೇಳಿದರೆ ಅದನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ ಈಗ ನಾವು ಟ್ರೆಕಿಂಗ್ ಹೋದವರೇ ಅಲ್ಲಿದ್ದ ಎಷ್ಟೋ ಕಸಗಳನ್ನು ತಂದು ಕೆಳಗೆ ಅದಕ್ಕೇಂತ ಕಸದ ಡಬ್ಬಿಯೆಲ್ಲ ಇರ್ತದೆ ಅಲ್ಲಿ ತಂದು ಹಾಕಿರ್ತೇವೆ ಹಾಗೆ ಕೆಲವೊಂದು ಕಡೆ ಮೊದಲಿಗಿಂತ ಹೆಚ್ಚು ಕಸ ಕಾಣ್ಬೋದು ಮತ್ತೆ ಕೆಲವು ಕಡೆಗಳಲ್ಲಿ ತುಂಬ ಸ್ವಚ್ಛತೆಯನ್ನು ನಾವು ಕಾಣಬಹುದು ಎರಡೂ ರೀತಿಯ ಸ್ಥಳಗಳು ಇದೆ ಆದರೆ ಟ್ರೆಕಿಂಗ್ ಮಾಡುವಾಗ ನಾವು ನಮ್ಮ ಸುತ್ತಮುತ್ತನ್ನ ಪರಿಸರವನ್ನು ಸ್ವಚ್ಛವಾಗಿಡಲಿಕ್ಕೆ ಏನು ಮಾಡ್ಬೇ ಬಹುದು ಅಂತ ಹೇಳಿದರೆ ನಾವು ತೆಗೆದುಕೊಂಡು ಹೋಗುವ ನೀರಿನ ಬಾಟಲಿಯಾಗಿರಬಹುದು ಅಥವಾ ಯಾವುದೇ ಆಹಾರ ಪದಾರ್ಥಗಳ ಪ್ಲ್ಯಾಸ್ಟಿಕ್ಗಳಾಗಿರಬಹುದು ಅವುಗಳನ್ನೆಲ್ಲ ನಾವು ಹೇಗೆ ಹೋಗುವಾಗ ತಗೊಂಡು ಹೋಗಿರ್ತೇವೋ ಅಲ್ಲಿ ತಿಂದಿರ್ತೇವೆ ಅಥವಾ ನೀರಾದರೆ ನೀರು ಕುಡ್ದಿರ್ತೇವೆ ಅದನ್ನು ಅಲ್ಲೇ ಬಿಸಾಕದೇ ಇಲ್ಲಿ ಕಸದ ಡಬ್ಬಿ ಇದ್ದರೆ ಮೇಲೆ ಒಂದು ವೇಳೆ ಅಲ್ಲಿ ಕಸದ ಡಬ್ಬಿ ಇದ್ದರೆ ಕಸದ ಡಬ್ಬಿಗೆ ಹಾಕಬೇಕು ಇಲ್ಲ ಅಂತ ಹೇಳಿದರೆ ಹೇಗೂ ತುಂಬಿಸಿಕೊಂಡಿದ್ದಾಗ ನಾವು ಅದೇ ಭಾರವನ್ನು ನಾವು ಹೊತ್ತುಕೊಂಡು ಹೋಗಿರ್ತೇವಲ್ವಾ ವಾಪಸ್ ಬರುವಾಗ ಅದು ಖಾಲಿಯಾಗಿರ್ತದೆ ಅಲ್ಲೇ ಬಿಸಾಕುವುದಕ್ಕಿಂತ ಅದನ್ನು ಹಿಡ್ಕೊಂಡು ಬರಬಹುದು ಹೇಗಿದ್ದರೂ ಮೊದಲಿಗಿಂತ ಹಗುರವಾಗೇ ಇರ್ತದೆ ಮತ್ತು ನಾವು ಟ್ರೆಕಿಂಗ್ ಮಾಡುವಾಗ ನಿಜವಾಗಿ ನಮಗೆ ಸ್ವಲ್ಪ ಭಾರ ಇದ್ದರೆ ಕಷ್ಟ ಆದರೆ ವಾಪಸ್ಸು ಇಳೀತಾ ಬರುವಾಗ ಆ ರೀತಿ ಕಷ್ಟ ನಮಗೆ ಆಗುವುದಿಲ್ಲ ಹಾಗಿರುವಾಗ ನಾವು ಅಲ್ಲಲ್ಲೇ ಬಿಸಾಕುವುದಕ್ಕಿಂತ ಹಿಡ್ಕೊಂಡು ಬಂದರೆ ಒಳ್ಳೆಯದು ಒಳ್ಳೆಯದು ಮಾತ್ರ ಅಲ್ಲ ಆ ಪರಿಸರ ಕೂಡ ಸ್ವಚ್ಛವಾಗಿರ್ತದೆ ಹಾಗೆ ಈ ರೀತಿ ಒಂದು ಆದರೆ ಪ್ಲ್ಯಾಸ್ಟಿಕ್ ಅಥವಾ ಯಾವುದೇ ಈ ರೀತಿ ಇನ್ನಿತರ ಕಸಗಳು ಇರುವುದಿಲ್ಲ ಹಾಗಾಗಿ ಸ್ವಚ್ಛವಾಗಿರ್ತದೆ ಇನ್ನೊಂದು ಎಂಥ ಹೇಳಿದರೆ ಕೆಲವೊಂದು ಕಡೆಗಳಲ್ಲಿ ತುಂಬ ಎತ್ತರದ ಸ್ಥಳಗಳಲ್ಲಿ ಚಳಿ ಇರ್ತದೆ ಆ ರೀತಿಯಾಗಲಿ ಅಲ್ಲಿ ಧೂಮಪಾನ ಮಾಡುವುದಾಗಲಿ ಅಥವಾ ಆ ಸ್ಥಳದಲ್ಲಿ ಯಾರೂ ಇರುವುದಿಲ್ಲ ಅಂತ ಹೇಳಿ ಮದ್ಯಪಾನ ಮಾಡುವುದು ಆ ರೀತಿಯನ್ನು ಮಾಡಬಾರದು ಆ ರೀತಿ ಮಾಡುವುದರಿಂದ ಕೂಡ ಆ ಪರಿಸರ ಸ್ವಚ್ಛವಾಗಿರುವುದಿಲ್ಲ ಅಲ್ಲಲ್ಲಿ ಕುಡಿದ ಬಾಟಲಿಗಳು ಅಥವಾ ಅಲ್ಲಲ್ಲಿ ಎಸೆದ ಧೂಮಪಾನದ ಎಸ್ ಮಾಡಿ ಎಸೆದ ಕಸಗಳು ಕೂಡ ಇರ್ತದೆ ಆ ರೀತಿ ಮಾಡ್ ಮಾಡದಿದ್ದರೆ ಆ ಪರಿಸರ ಸ್ವಚ್ಛವಾಗಿರ್ತದೆ ಇನ್ನು ಕೆಲವೊಮ್ಮೆ ಏನಾಗಿರ್ತದೆ ಅಂದರೆ ಕೆಲವೊಂದು ಕಸ ಒಂದು ಬದಿಯಲ್ಲಿದ್ದರೆ ಕೆಲವರು ಆ ಕಸವನ್ನು ನೋಡಿ ಕೆಳಗಡೆ ತರುತ್ತಾರೆ ಅಥವಾ ಹೋಗುವಾಗ ನಾವು ನೋಡಿರ್ತೇವೆ ಅಲ್ಲಲ್ಲಿ ಕಸ ಬಿಸಾಕಿರ್ತಾರೆ ಈಗ ನಾವೇ ಬಿಸಾಕಿದ ಕಸಗಳಂತಲ್ಲ ಬೇರೆ ಯಾರೋ ಬಿಸಾಕಿದ ಕಸಗಳೂ ಇರ್ತದೆ ಅವುಗಳನ್ನು ಕೂಡ ನಾವು ನೋಡಿ ಅದನ್ನು ಒಟ್ಟು ಮಾಡಿ ಕೆಳಗೆ ಎಲ್ಲಿ ಕಸದ ಡಬ್ಬಿ ಇದೆ ಅಲ್ಲಿಗೆ ತಗೊಂಡು ಬಂದರೆ ಅಲ್ಲಿರುವ ಸ್ವಲ್ಪ ಮಟ್ಟಿನ ಕಸ ಆದರೂ ಸ್ವಚ್ಛವಾಗ್ತದೆ ಹಾಗೇ ನಾವು ಯಾವ ರೀತಿ ಸ್ವಚ್ಛ ಮಾಡ್ತಿದ್ದೇವೆ ನಮ್ಮನ್ನು ನೋಡಿ ಒಂದಿಬ್ಬರಾದ್ರೂ ಅವರೂ ಕೂಡ ಹಾಗೆ ಮಾಡಬಹುದು ಅವರು ಕೂಡ ಸ್ವಚ್ಛತೆ ಕಡೆ ಗಮನ ಕೊಡಬಹುದು ಹೀಗೆ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಅವರೆಲ್ಲರೂ ಅದೇ ರೀತಿ ಸ್ವಚ್ಛತೆಯನ್ನು ಕಾಪಾಡ್ತಾ ಬಂದರೆ ನಾವು ಟ್ರೆಕಿಂಗ್ ಮಾಡುವ ಪರಿಸರ ಸ್ವಚ್ಛವಾಗಿರ್ತದೆ ಇದು ನಾವು ಮಾಡಬಹುದಾದಂತಹ ಸ್ವಚ್ಛತೆಯ ಕ್ರಮಗಳಾದರೆ ಇನ್ನು ಕೆಲವೊಂದು ಟ್ರೆಕಿಂಗ್ ಸ್ಥಳಗಳು ಹೇಗಿರ್ತದೆ ಅಂದ್ರೆ ಅಲ್ಲಿ ನೋಡ್ಕೊಳ್ಳಿಕ್ಕೆ ಜನ ಇರ್ತಾರೆ ಅಥವಾ ಅಲ್ಲಿ ಅಲ್ಲಿಯದ್ದೇ ಆದ ಜನರಿದ್ದರೆ ಸಿಬ್ಬಂದಿಗಳು ಇದ್ದರೆ ಅವರಲ್ಲಿ ತೆಗೆಸಿ ಅವರು ಸ್ವಚ್ಛತೆಯನ್ನು ನೋಡಿಕೊಳ್ಬೇಕಾಗ್ತದೆ ಈ ಇತ್ತೀಚೆಗೆ ಬೆಳ್ತಂಗಡಿಯ ಒಂದು ಕಡೆಯಲ್ಲಿ ಗಡಾಯಿಕಲ್ಲೆಂಬ ಸ್ಥಳದಲ್ಲಿ ಟ್ರೆಕಿಂಗಿಗೆ ಹೋಗಿದ್ದೆ ನಾನು ಅಲ್ಲಿ ಹೇಗೆ ಅಂತ ಹೇಳಿದರೆ ಈಗ ನಾವು ಕೆಳಗಡೆ ರಿಜಿಸ್ಟ್ರೇಷನ್ ಮಾಡಿ ಮತ್ತೆ ಮೇಲೆ ಹೋಗ್ತೇವೆ ಹೋಗುವಾಗ ಅವರೇ ಅಲ್ಲಿ ಇರುವವರೇ ಹೇಳ್ತಾರೆ ಬರುವಾಗ ಅಲ್ಲಿದ್ದ ಕಸ ಇದ್ದರೆ ತಗೊಂಡು ಬನ್ನಿ ಅಂತ ಅಥವಾ ಅವರು ಹೇಳಬೇಕಾಗಿಯೇ ಇಲ್ಲ ಇಲ್ಲಿದಿದ್ರೂ ನಾವು ಆ ಸ್ಥಳಗಳಲ್ಲಿ ಹೋಗುವಾಗ ಕಸಯೆಲ್ಲ ಹಾಕಬೇಡಿ ಹಾಕಬಾರದು ಹಾಗೇ ಕೆಲವರು ತುಂಬ ಸ್ವಚ್ಛತೆಯ ಕಡೆ ಗಮನ ಕೊಡುವವರು ಅಥವಾ ಸ್ವಯಂಸೇವಕರಾಗಿ ಕೆಲಸ ಮಾಡುವಂತಹ ಕೆಲವರು ಉತ್ಸಾಹಿಗಳು ಟ್ರೆಕಿಂಗ್ ಮಾಡುವಾಗ ಎಲ್ಲೆಲ್ಲ ಕಸ ಕಂಡಿರ್ತದೆ ಅದನ್ನು ನೋಡ್ಕೊಂಡು ಹೋಗಿರ್ತಾರೆ ಹೇಗಿದ್ದರೂ ವಾಪಸ್ ಬರುವಾಗ ಒಂದು ಸಣ್ಣ ಚೀಲದಲ್ಲಿ ಅದನ್ನೆಲ್ಲ ತುಂಬಿಕೊಂಡು ಎರಡು ಮೂರು ಚೀಲ ಹೀಗೆ ತಂದಿದ್ದಾರೆ ಹೀಗೆ ಎರಡ್ಮೂರು ಚೀಲದಲ್ಲಿ ಒಂದು ನಾಲ್ಕೈದು ಜನ ತಂದಾಗ ಅಲ್ಲಿನ ಕಸ ತುಮ್ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿರ್ತದೆ ಹೀಗೆ ಹೋದವರೆಲ್ಲ ಅಲ್ಲಿರುವ ಕಸಗಳನ್ನೆಲ್ಲ ತಂದಾಗ ಆ ಪ್ರದೇಶ ಸ್ವಚ್ಛವಾಗಿರ್ತದೆ ಇದು ಕಸ ಆಗಿರುವ ಪ್ರದೇಶ ಸ್ವಚ್ಛವಾಗಿರಲಿಕ್ಕೆ ಅದೇ ಆ ಪರಿಸರವನ್ನು ಅಶುಚಿ ಮಾಡಲೇಬಾರದು ಅಂತ ಇದ್ದರೆ ನಾವು ಹೋಗುವಾಗ ಅಲ್ಲಲ್ಲಿ ಕಸ ಎಸೆಯುವುದನ್ನು ತಪ್ಪಿಸಬೇಕು ಅಲ್ಲಲ್ಲಿ ಕಸ ಎಸೆಯುವುದನ್ನು ಕಡಿಮೆ ಮಾಡಬೇಕು ಆಗ ಹೀಗೆ ನಾವು ಆ ಪರಿಸರವನ್ನು ಸ್ವಚ್ಛವಾಗಿ ಇಡಬಹುದು